ಹೆಲೋ ಹಾಂ ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ ನನ್ನ ಮದುವೆ ಇದೆ ಈಗ ಇಪ್ಪತ್ತೇಳಕ್ಕೆ ಮಾರ್ಚಿಗೆ ಸೋ ನನಗೆ ಛಲೋ ಕ್ವಾಲಿಟಿದು ಲಂಗ ತೋರಿಸಿ ಹಾಂ ಲೆಹಂಗಾ ಹಾಂ ಹಾಂ ಎರಡೂ ತೋರಿಸಿ ನಂಗೆ ಆದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅದು ತೊಗೊಳ್ತೀನಿ ಹಾಂ ಹಾಂ

ಹಾಂ ಮ್ಯಾಮ್ ನನಗೆ ರೆಡ್ ಕಲರ್ರಲ್ಲಿ ತೋರಿಸ್ತಿಯಾ ಹ್ಞೂ ಸ್ವಲ್ಪ ಜಾಸ್ತಿ ಜಾಸ್ತಿ ಡಿಸೈನ್ ಇರಬಾರ್ದು ನನಗೆ ಸಿಂಪಲ್ ಆಗಿ ಹಿಂಗೆ ತೋರಿಸಿ ಹಾಂ ಮ್ಯಾಮ್ ತೊಗೊಂಡು ಬನ್ನಿ

ಹಾಂ ಇದರಲ್ಲಿ ಮತ್ತೆ ಬೇರೆ ಡಿಸೈನ್ ತೋರಿಸಿ ನನಗೆ

ಚಿಕ್ಕ ಚಿಕ್ಕ ಅಂದರೆ ಅಷ್ಟು ಚಿಕ್ಕ ಬೇಡ ನನಗೆ ಅಂದರೆ ಮದುವೆ ಇದೆಯಲ್ಲ ಯಾವಾಗ್ಲೋ ಒಂದು ಸಲ ಆಗ್ತದೆ ಮದುವೆ ಸ್ವಲ್ಪ ಮೀಡಿಯಮ್ ಥರ ಇರಲಿ ಹಾಂ ಮ್ಯಾಮ್ ನೀವು ಪ್ರೈಸಿಂದು ಟೆನ್ಷನ್ ತೊಗೋಬೇಡ್ರಿ ಎಷ್ಟು ಆಗುತ್ತೆ ಅಷ್ಟು ಕೊಡ್ತೀವಿ ನಾವು

ಹ್ಞೂ ಇದು ಚೆನ್ನಾಗಿದೆ ಮ್ಯಾಮ್ ನಂಗೆ ಇಷ್ಟ ಆಯಿತು ಇದು ರೇಟ್ ಹೇಳಿ ಇದರದ್ದು ಹಾಂ ರೇಟ್ ಹೇಳಿ ರೇಟ್ ಹೇಳಿ ಹಾಂ ಹಾಂ ಆಯಿತು ಮ್ಯಾಮ್ ಅಡ್ಡಿ ಇಲ್ಲ ನೀವು ಪ್ಯಾಕ್ ಮಾಡಿ ಕ್ಯಾಷ್ ಕೊಡ್ತೀವಿ ಆಯಿತು ಮೇಡಮ್ ಬರ್ತೀವಿ ಥ್ಯಾಂಕ್ ಯು